ಹಲೋ ಗುಡ್ ಈವ್ನಿಂಗ್ ಮ್ಯಾಮ್ ನಾವು ಈಗ ಸದ್ಯಕ್ಕಷ್ಟೇ ನಮ್ದು ಇಂಜಿನಿಯರಿಂಗ್ ಮುಗ್ಸೀವಿ ರೀ ನಾವು ಕಂಪ್ಯೂಟ್ರು ಇಂಜಿನಿಯರಿಂಗ್ ಮುಗ್ದಿದ್ರಿ ನಮ್ದು ಈಗ ನಾವು ನಮ್ಗೆ ಕೋಡಿಂಗ್ ಲಾಂಗ್ವೇಜಸ್ನು ಬರ್ತವೆ ರೀ ಸಿ ಸಿ ಪ್ಲಸ್ ಪ್ಲಸ್ಸು ಆ್ಯಂಡ್ ಜಾವಾ ಎಕ್ಸೆಟ್ರ ಪೈಥೋನ್ ಇವೆಲ್ಲ ನಾವು ಕಲ್ತೀವಿ ರೀ ಇದರದ್ದೆಲ್ಲ ನಮ್ಮಲ್ಲಿ ಸರ್ಟ್ಫಿಕೇಟ್ಸ್ ಅದೆಲ್ಲ ಇವೇರಿ ನಮ್ಗೆ ಒಂದು ಜಾಬ್ ಬೇಕಾಗಿತ್ತು ರೀ ಜಾಬ್ ವೇಕೆನ್ಸಿ ಇವೆ ಏನು ನಿಮ್ಮ ಕಡೇದು ಇಲ್ಲರೀ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ನಮ್ಮ ಮನೆಗೂ ಸ್ವಲ್ಪ ಫೈನಾನ್ಷಿಯಲ್ ಕ್ರೈಸಿಸ್ ಅದೆಲ್ಲ ಇವೇರಿ ನಮ್ಗೆ ಒಂದು ಸ್ವಲ್ಪ ಜಾಬೇ ಭಾಳ ಬೇಕೇ ಆಗಿತ್ತು ರೀ ನಮ್ಗೆ ಜರೂರ್ ಇತ್ತು ರೀ ಅದಕ್ಕೇ ನಿಮ್ಗೆ ಕಾಲ್ ಮಾಡಿದ್ದು ನಮ್ಮದು ರೆಸ್ಯುಮೇದೆಲ್ಲ ನೀವು ಒಂದು ಸಾರಿ ಚೆಕ್ ಮಾಡಿರಿ ಹೆಂಗಿದೆ ಅಂತ ಅವಾಗ ನೀವು ಆಮೇಲೆ ಹೇಳಿ ರೀ ನಮ್ದು ನಾವೆಲ್ಲ ಚೊಲೋ ಸಿ ಜಿ ಪಿ ಅದೆಲ್ಲ ನಮ್ಮ ಇಂಜಿನಿಯರಿಂಗ್ನಾಗೆ ಚೊಲೋ ಇದೆ ರೀ ಕೋಡಿಂಗ್ ಲಾಂಗ್ವೇಜಸ್ನು ಚೊ ಸಾಕಷ್ಟು ಬರ್ತವೆ ರೀ ನಮ್ಮ ರೆಸ್ಯೂಮೇ ಒಂದು ಸ್ವಲ್ಪ ಚಕ್ ಮಾಡಿರಿ ನೀವು ಒಂದು ಸಾರಿ ಎಷ್ಟು ಕಾಸ್ಟ್ ಮಾಡ್ಬೋದು ರೀ ನಾವು ಕೊಡ್ತೇವೆ ಅಂತ ರೀ ಬಟ್ ಇದು ಜಾಬ್ ನಾವು ಭಾಳ ಬೇಕಾಗಿತ್ತು ರೀ ಭಾಳ ಎಮರ್ಜೆನ್ಸಿ ಇತ್ತು ರೀ ಇದು ಜಾಬಿಂದು ಹಾಂ ಕೊ ಅಷ್ಟು ಆದ್ರೆ ಹೆಂಗೆ ರೀ ಮ್ಯಾಮ್ ಪೈಲನೆ ಫೈನಾನ್ಷಿಯಲ್ ಕ್ರೈಸಿಸ್ ಇದೆ ಅಂತ ನಾವು ಇದು ಜಾಬ್ ಜಾಯ್ನ್ ಆಗ್ಲತ್ತಿದ್ದೇವೆ ರೀ ನೀವು ಇವಾಗೆ ಇಷ್ಟು ಅಂತ ಅಂದ್ರೆ ಹ್ಯಾಂಗೆ ಆಗ್ತದ್ ಅದು ನೀವು ಒಂದು ಸಾರಿ ನಮ್ಮ ನಾಲೆಡ್ಜ್ ಬಿ ಚಕ್ ಮಾಡಿರಿ ನೀವು ಹೆಂಗಿದೆ ಅಂತ ನಮ್ದು ರೆಸ್ಯುಮೇ ನೋಡಿರಿ ನೀವು ಒಂದು ಸಾರಿ ನಮ್ಮ ಲಾಂಗ್ವೇಜಸ್ ಕೋಡಿಂಗ್ ಲಾಂಗ್ವೇಜಸ್ ಅದೆಲ್ಲ ಚೆಕ್ ಮಾಡಿರಿ ಇಲ್ಲರೀ ಮ್ಯಾಮ್ ನೀವು ಇಂಟ್ರೂ ಕಂಡಕ್ಟ್ ಮಾಡಿರಿ ಅದರಾಗೂ ನಮ್ಮ ಬೆಸ್ಟು ನಾವು ಕೊಡ್ತೇವೆ ರೀ ನಮ್ದು ವರ್ಕಾರೀ ನೋಡಿರಿ ಮ್ಯಾಮ್ ನೀವು ಫಸ್ಟೀಗ ಹ್ಯಾಂಗಿದೆ ಅಂತ ನೀವು ಅಷ್ಟೊಂದು ಹ್ಯಾಂಗೆ ರೀ ಫೈನಾನ್ಶಿಯಲ್ ಕ್ರೈಸಿಸ್ ಇದೆ ಅಂತ ರೀ ಜಾಬ್ ನಾವು ವೆಕೇನ್ಸಿ ಹುಡುಕ್ಲತ್ತಿದ್ದೇವೆ ರೀ ಇದು ಭಾಳ ಐತ್ರೀ ಮ್ಯಾಮ್ ಒಂದು ಸ್ವಲ್ಪ ಓಕೆ ಮ್ಯಾಮ್